ಆಯ್ತು ನಮಸ್ತೆ ಯಾರು ಮಾತಾಡ್ತಾ ಇರೋದು ಓಹ್ ನೀವು ಫ್ರೈಡೆ ಬಂದಿದ್ದೀರಲ್ಲ ಅವರಾ ನೇಸರ ಅಂತ ಓಹ್ ನಿಮ್ಮದು ಪಿಂಪಲ್ಸಿದು ಕಮ್ಮಿ ಆಯಿತಾ ಇಲ್ಲ ಹೇಗಿದೆ ನಿಮ್ಮದು ಪಿಂಪಲ್ಸ್ ಓಕೆ ಓಹ್ ನೀವು ಅದು ಬೇರೆ ಏನಾದರು ಫುಡ್ ಏನಾದರು ಯೂಸ್ ಮಾಡ್ತಾ ಇದ್ದೀರ ನಾನು ನಿಮಗೆ ಹೇಳಿದ ಫುಡ್ ಮಾತ್ರ ತಿಂತಾ ಇದ್ದೀರ ಓಹ್ ಓಹ್ ಹೌದಾ ಓಹ್ ನಿಮಗೆ ಬೇರೆ ಯಾವುದಾದ್ರು ಸೈಡ್ ಎಫೆಕ್ಟ್ಸು ಇದೆಯಾ ಯಾವುದು ಓಹ್ ಮೇಬಿ ಇದು ಪಿಂಪಲ್ಸಿಂದು ನಿಮ್ಮದು ಮೇಬಿ ನೀರು ಚೇಂಜ್ ಆಗಿರ್ಬೋದು ನೀವು ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ರಲ್ವ ಮೋಸ್ಟ್ ಪ್ರಾಬಬ್ಲಿ ಅದರ ಹಾಂ ಅದರಿಂದ ನಿಮಗೆ ಇದು ಪಿಂಪಲ್ಸಿಂದು ಒಂದು ಸ್ವಲ್ಪ ರಿಯಾಕ್ಷನ್ ಥರ ಆಗಿದೆ ನೀವು ಏನು ಇದು ವರಿ ಮಾಡ್ಕೋಬೇಡಿ ಇನ್ನೊಂದು ಕೆಲಸ ಮಾಡಿ ನಾನು ನಿಮ್ಗೆ ಬೇಕಾದ್ರೆ ವಾಟ್ಸಪ್ಪಲ್ಲಿ ನಿಮಗೆ ಪ್ರಿಸ್ಕ್ರೈಬ್ ಕಳಿಸ್ತೀನಿ ನಿಮಗೆ ನನ್ನ ನಂಬರ್ ಇದೆ ಅಲ್ವ ನೀವು ನನ್ನ ಪರ್ಸ್ನಲ್ ನಂಬರ್ ಇದೆಯಲ್ವ ನಿಮ್ಮ ಹತ್ರ ಹಾಂ ಓಕೆ ಆ ನಂಬರಿಗೆ ನಾನು ನಿಮಗೆ ಪ್ರಿಸ್ಕ್ರಿಪ್ಷನ್ ಕಳಿಸ್ತೀನಿ ನೀವು ಅದನ್ನ ಏನು ಮಾಡಿ ಅಂತ ಅಂದರೆ ನೀವು ಅದಕ್ಕೊಂದು ಪೌಡರ್ ಕಳ್ಸ್ತೀನಿ ನಾನು ಆ ಪೌಡರಿಗೆ ನೀವು ಒಂದು ಸ್ವಲ್ಪ ನೀರು ಹಾಕಿ ಅದನ್ನೊಂದು ಫೈಯ್ ಮಿನಿಟ್ಸ್ ಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ಫೈಯ್ ಮಿನಿಟ್ಸ್ ಬಿಟ್ಟು ಅದನ್ನ ನಿಮ್ಮ ಮುಖಕ್ಕೆ ಬೇಕಾದ್ರೆ ಓವರ್ ನೈಟ್ ಹಾಕಿಕೊಂಡು ಬೆಳಿಗ್ಗೆ ಒಂದು ಸಲ ಜಸ್ಟ್ ಖಾಲಿ ನೀರಲ್ಲಿ ನೀವು ತಣ್ಣೀರಲ್ಲೆ ಆದರೆ ಒಳ್ಳೆಯದು ಮುಖ ತೊಳ್ಕೊಂಡ್ಬಿಟ್ರೆ ನೀವು ಇಡೀ ದಿನ ಏನು ಮುಖಕ್ಕೇನು ಹಚ್ಚೋದೆಲ್ಲ ಬೇಡ ಆದ್ರೆ ಒಂದು ಸಲ ಇದು ಟ್ರೈ ಮಾಡಿ ಅಕಸ್ಮಾತ್ ಇದ್ರದ್ದು ಏನಾದರು ನಿಮಗೆ ಸೈಡ್ ಎಫೆಕ್ಟ್ ಏನಾದರು ಆಗುತ್ತೆ ಅಂತ ಅಂದರೆ ಮಾರ್ಕ್ಸೆಲ್ಲ ಹೋಗುತ್ತೆ ಅಕಸ್ಮಾತ್ ನಿಮಗೆ ಅದು ರಿಯಾಕ್ಷನ್ ಏನಾದರು ಆದರೆ ನೀವು ನನಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೌದು ಆದರೆ ನೀವು ಮತ್ತೆ ನೀವು ನುಗ್ಗೆಕಾಯಿ ತಿನ್ನೋದು ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ನಿಮಗೆ ಮೊನ್ನೆ ಹೇಳೋದು ನನಗೆ ಮರೆತೋಯ್ತು ನುಗ್ಗೆಕಾಯಿ ಒಂದು ತಿನ್ನಬೇಡಿ ಅನ್ ಹೌದಾ ಓಕೆ ಪರವಾಗಿಲ್ಲ ಬಿಡಿ ಆದರೆ ಇದೊಂದು ಸ್ವಲ್ಪ ಅಂದರೆ ನಿಮ್ಮದು ಈಗ ಹೀಟ್ ಇರೋದು ಸಮ್ಮರ್ ಅಲ್ಲವ ಮತ್ತು ನೀವು ಮನೆ ಬೇರೆ ಚೇಂಜ್ ಮಾಡಿದ್ದೀರ ಅದ್ರ ಎರಡೂ ರಿಯಾಕ್ಷನ್ ನಿಮಗೆ ಈ ಥರ ಪಿಂಪಲ್ಸೆಲ್ಲ ಬಂದಿರೋದಾಗಿದೆ ಅದು ನೀವು ವರಿ ಮಾಡ್ಕೋಬೇಡಿ ಮತ್ತು ಏನಾದ್ರು ಉರಿ ಏನಾದ್ರು ಆಗ್ತಿದೆಯಾ ಹೊಸ ಪಿಂಪಲ್ಸಿಂದು ಓಹ್ ಓಲ್ಡ್ ಮಾಕ್ಸ್ ಉಳಿದಿದ್ಯಾ ಹಾಗಾದ್ರೆ ನಿಮ್ಗೆ ಒಂದು ಇದು ಮಾಡ್ತೀನಿ ನೀವು ಅದು ಪೌಡ್ರ್ ಕೊಟ್ಟಿದ್ದೀನಲ್ಲ ಅದು ಬೇಡ ನಾನು ನಿಮಗೆ ಕ್ರೀಮ್ ಕೊಡ್ತೀನಿ ಯಾಕಂದ್ರೆ ಪೌಡ್ರ್ ಹಾಕಿದರೆ ನಿಮಗೆ ಅದು ಪಿಂಪಲ್ಸ್ ಮಾತ್ರ ಹೋಗುತ್ತೆ ಈ ಕ್ರೀಮ್ ನಿಮಗೆ ಪಿಂಪಲ್ಸ್ ಜೊತೆಗೆ ನಿಮಗೆ ಓಲ್ಡ್ ಮಾರ್ಕ್ಸು ಕೂಡ ಹೋಗುತ್ತೆ ಅದು ನೀವು ಮತ್ತು ನೀವು ಆದಷ್ಟು ಆಯ್ಲಿ ಫುಡ್ಡು ನಾನು ಏನೇನೆಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದೀನಿ ಏನು ಆಯ್ಲಿ ಫುಡ್ಡು ಏನಿದೆ ಅದೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಹಾಂ ಓಕೆ ಅಕಸ್ಮಾತ್ ಆಂ ಮ್ಯಾಮ್ ನಮ್ಮದು ಡೈಲಿ ನಿಮಗೆ ಗೊತ್ತಿದೆ ಅಲ್ವ ಬೆಳಿಗ್ಗೆ ನೈನಿಂದ ನಾನು ಆಫ್ಟರ್ನೂನ್ ಒನ್ ತನಕ ಇರ್ತೀನಿ ಆಮೇಲೆ ಈವ್ನಿಂಗ್ ಫೋರಿಂದ ನಾನು ರಾತ್ರಿ ಏಯ್ಟ್ ಥರ್ಟಿ ತನಕ ಇರ್ತೀನಿ ಅಕಸ್ಮಾತ್ ನೀವು ಏನಾದ್ರು ಫಸ್ಟಿಗೆ ಒಂದು ನನ್ನ ಅಸಿಸ್ಟೆಂಟ್ ಹತ್ತಿರ ಒಂದು ಅಪಾಯಿಂಟ್ಮೆಂಟ್ ಹಾಕಿಸ್ಕೊಂಬಿಟ್ರೆ ನಾನು ನಿಮಗೆ ಬೇಕಾದ್ರೆ ನಿಮಗೋಸ್ಕರ ಒಂದು ಫೈ ಟೆನ್ ಮಿನಿಟ್ಸ್ ವೇಯ್ಟ್ ಮಾಡ್ತೀನಿ ಇಟ್ಸ್ ಫೈನ್ ನೀವು ನಾಳೆ ನಾಳೆ ನಾಳೆ ನಾನು ಮೋಸ್ಟ್ ಪ್ರಾಬಬ್ಲಿ ರಜ ಇರ್ತೀನಿ ಅಕಸ್ಮಾತ್ ಕಮ್ಮಿ ಆಗಿಲ್ಲ ಅಂದರೆ ನೀವು ನಾಡಿದ್ದು ಮಾಡಿ

ಓಕೆ ತ್ಯಾಂಕ್ ಯು ತ್ಯಾಂಕ್ ಯು